ಫೋನ್ ಇದು ಆಧುನಿಕ ಕಾಲಕ್ಕೆ ತುಂಬ ಸಹಾಯವಾದ ವಸ್ತು ಹೇಗೆಂದರೆ ಯಾವ್ಯಾವುದೇ ರೀತಿಯಿಂದ ನಾವು ಒಳ್ಳೇದಿಂದ ಒಳ್ಳೆಯ ರೀತಿಯಿಂದ ತುಂಬ ಚೆನ್ನಾಗಿ ಉಪುಯೋಗಿಸ್ಕೋಬೋದು ಯಾವುದೇ ವಿಷಯಗಳನ್ನು ಚೆನ್ನಾಗಿ ತಿಳ್ಕೋಬೋದು ಆರೋಗ್ಯದ ಬಗ್ಗೆ ಆಗಲಿ ಒಂದು ಸಸ್ಯದ ಬಗ್ಗೆ ಆಗಲಿ ಒಂದು ಅಡುಗೆ ಬಗ್ಗೆ ಆಗಲಿ ಮತ್ತು ಯಾವುದೇ ಕಾಲಮಾನಕ್ಕೆ ತಕ್ಕ ಹಾಗೆ ಬರುವ ಎಲ್ಲ ಒಳ್ಳೆಯ ವಿಷಯಗಳನ್ನು ನಾವು ನಮ್ಮ ಜೀವನದಲ್ಲಿ ನೋಡಿ ಅಳವಡಿಸಿಕೊಳ್ಬೋದು ಹಾಗೂ ನಮ್ಮ ಜ ಸಂಬಂಧಿಕರ ಸಂಪರ್ಕಗಳನ್ನು ಬೇಗ ತಿಳ್ ತಿಳ್ಕೊಳ್ಬೋದು ಅವರೆಲ್ಲರೂ ಹೋದರೆ ಹೇಗಿದ್ದಾರೆ ಮತ್ತು ಆರೋಗ್ಯವಾಗಿದ್ದಾರಾ ಅಂತ ತಿಳ್ಕೊಳ್ಬೋದು ಮತ್ತೆ ಯಾವುದೇ ಇದು ಭಕ್ತಿ ಕಾರ್ಯಕ್ರಮಗಳನ್ನು ಯೂಟ್ಯೂಬ್ ಮೂಲಕ ನಾವು ನೋಡಿ ತಿಳ್ಕೊಳ್ಳಬಹುದು ಮತ್ತೆ ದೇವಸ್ಥಾನಗಳು ಪ್ರವಾಸೀ ತಾಣಗಳು ನಾವು ಹೋಗಿದ್ದು ಹೋಗಿ ನೋಡೋಕಾಗದೇ ಇರುವಂತಹ ಸ್ಥಳಗಳನ್ನು ಕೂಡ ಫೋನ್ನಲ್ಲಿ ನಮ್ಮ ಕೈಯ್ಯಲ್ಲಿ ಹಿಡ್ಕೊಂಡೆ ಎಲ್ಲವನ್ನೂ ನೋಡಿ ಸಂತೋಷಪಡಬಹುದು ಮತ್ತೆ ನಮಗೆ ಬೇಕಾದ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಫೋನ್ನಾ ಉಪಯೋಗಿಸಿಕೊಳ್ಬೋದು ಅಂತ ನಾನು ನಾನು ಅಂದ್ಕೊಳ್ತೀನಿ ಮತ್ತೆ ಇದನ್ನು ಪ್ರತಿಯೊಬ್ಬರೂ ಯಾವುದೇ ಮಕ್ಕಳಾಗಲಿ ಹಿರಿಯರಾಗಲಿ ಮತ್ತು ಸಂಪರ್ಕದಲ್ಲಿರುವವರು ಯಾರೇ ಆಗಲಿ ಒಳ್ಳೆಯ ರೀತಿಯಿಂದಲೂ ಉಪಯೋಗಿಸಿಕೊಳ್ಳಬೇಕು ನಾವು ಬ್ಯಾಂಕಿಂಗ್ ಹಣಕಾಸು ವ್ಯವಹಾರಗಳು ಹಾಗೂ ಆಧುನಿಕ ರೀತಿಯಲ್ಲಿರುವ ಆಫೀಸ್ ಕಚೇರಿ ಕಾರ್ಯಕ್ರಮ ಗ ಇದನ್ನು ಟಪಾಲುಗಳನ್ನು ತಲುಪಿಸಬಹುದು ಒಬ್ಬರಿಂದೊಬ್ಬರಿಗೆ ಯೂಟ್ಯೂಬ್ ಮೂಲಕ ಒಳ್ಳೆಯ ಮೆಸೇಜ್ಗಳನ್ನು ಕಳಿಸಬಹುದು ಹಾಗೂ ಸಾ ನೃತ್ಯ ಸಂಗೀತ ಸಾಹಿತ್ಯ ವ್ಯವಸಾಯ ಮತ್ತಿತರ ಎಲ್ಲ ಒಳ್ಳೆಯ ವಿಷಯಗಳನ್ನು ತಿಳ್ಕೋಬಹುದು ಹಾಗೆ ಹೀಗೆಯೇ ವ್ಯಾಪಾರ ವ್ಯವಹಾರ ಈಗಿನ್ ಕಾಲದ ಆಧುನಿಕ ಕಾಲಕ್ಕೆ ತಕ್ಕಂತೆಯೇ ವ್ಯವ ವ್ಯಾಪಾರಗಳನ್ನು ವ್ಯವಹಾರಗಳನ್ನು ಎಲ್ಲವೂ ಈ ಬ್ಯಾ ಫೋನ್ ಮೂಲಕವೇ ಮಾಡಿಕೊಳ್ಳಬಹುದು ಹಾಗೂ ಇದು ರೇಟ್ಗಳನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ಮತ್ತೆ ನಮ್ಮ ಸಾಮಾನು ಸರಂಜಾಮು ಮನೆಗಳಿಗೆ ಈಗಿನ ಕಾಲದಲ್ಲಿ ಕೈಲಾಗದಿರೋರು ಸಾಮಾನು ಸರಂಜಾಮುಗಳನ್ನು ಕೂಡ ಈ ಇದರ ಮೂಲಕ ತಳಿಸಿ ಆನ್ಲೈನ್ ಮೂಲಕ ತರಿಸಿಕೊಳ್ಬಹುದಾಗಿದೆ ನಮ್ಗೆ ಬೇಕಾದ ವಸ್ತುಗಳನ್ನು ತರಿಸಿಕೊಳ್ಬೋದು ಕಣ್ಣಿಗೆ ಬೇಕಾದ ಬಟ್ಟೆ ವಸ್ತು ಮನೆಗೆ ಬೇಕಾದ ಪೀಠೋಪಕರಣಗಳು ಪ್ರತಿಯೊಂದನ್ನೂ ಕೂಡ ಫೋನ್ ಮೂಲಕವಾಗಿ ನಾವು ಆರ್ಡ್ರ್ ಮಾಡಿ ತರಿಸಿ ತರಿಸಿಕೊಳ್ಬೋದು ಹೀಗೆ ಫೋನನ್ನು ಉತ್ತಮ ರೀತಿಯಲ್ಲಿ ಉಪಯೋಗಿಸಿಕೊಳ್ಬೇಕು ಅಂತ ನಾನು ಎಲ್ಲರಲ್ಲೂ ಕೇಳಿಕೊಳ್ತೀನಿ